ಅವತ್ತೊಂದಿನ ಏನಾಯ್ತೆಂದ್ರೆ ಮನೆಗೆ ಗೆಸ್ಟ್ ಬಂದ್ಬಿಟ್ಟರು ಅವತ್ತು ಗೆಸ್ಟ್ ಬಂದಿದ್ದಾರೆ ಏನಾರ ಸ್ವೀಟ್ ಮಾಡಬೇಕು ಸ್ವೀಟ್ ಮಾಡೋಣ ಕೇಸರಿ ಬಾತ್ ಮಾಡೋಣ ಅಂದರೆ ರವೆನೇ ಇರಲಿಲ್ಲ ಮತ್ತು ಜಾಮೂನು ಮಾಡೋಣ ಅಂದರೆ ಜಾಮುನ್ ಪ್ಯಾಕೇಟೆ ಇರಲಿಲ್ಲ ಎಂತ ಮಾಡಬೇಕು ಸಡನ್ನಾಗಿ ಅಂತ ಗೊತ್ತಾಗಲಿಲ್ಲ ಶ್ಯಾವಿಗೆ ಪಾಯಸ ಮಾಡೋಣ ಅಂದ್ಕೊಂಡೆ ಶ್ಯಾವಿಗೇನು ಇರಲಿಲ್ಲ ಬಟ್ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅವರಿಗೆ ಸ್ವೀಟ್ ಕೊಡದೇ ಸ್ವೀಟ್ ಊಟ ಮಾಡಿಸದೇ ಕಳ್ಸೋಂಗಿರ್ಲಿಲ್ಲ ಏಕೆಂದರೆ ಅವ್ರು ತುಂಬ ಅಪ್ರೂಪಕ್ಕೆ ನಮ್ಮನೆಗೆ ಬರುವವರಾಗಿದ್ದರು ಅದಕ್ಕೆ ಅರ್ಜೆಂಟಾಗಿ ಏನಾದ್ರು ಸ್ವೀಟ್ ಮಾಡಲೇಬೇಕಾಗಿತ್ತು ಆಮೇಲೆ ತಲೆಕೆಡಿಸ್ಕೊಂಡೆ ಏನು ಮಾಡಬಹುದಪ್ಪ ಇಷ್ಟು ಕಡಿಮೆ ಸಮಯದಲ್ಲಿ ಹೋಗಿ ತರೋಕೂ ಆಗಲ್ಲ ಈಗ ಒಬ್ಬಳೇ ಇದ್ದೆ ಏನ್ಮಾಡಬೇಕೂಂತಲೇ ಗೊತ್ತಾಗಲಿಲ್ಲ ಆಮೇಲೆ ಯೋಚ್ನೆ ಮಾಡಿದೆ ಏನು ಮಾಡಲಿ ಅಂತ ಅಡುಗೆ ಮನೆಗೆ ಹೋಗಿ ನೋಡಿದೆ ಹಾಲಿತ್ತು ಹಾಲು ಹಾಲು ಹಾಲು ಸಕ್ಕರೆ ಹಾಕಿ ಏನಾದ್ರೂ ಒಂದು ಸ್ವೀಟ್ ಮಾಡೋಣ ಅಂತ ಯೋಚ್ನೆ ಮಾಡಿದೆ ಆಮೇಲೆ ಹಾಲು ಪೌಡ್ರು ತಂದಿಟ್ಟಿದ್ದಿತ್ತು ನಮ್ಮ ಪಾಪುಗೇಂತ ತಂದಿದ್ದೆ ಅದು ಕುಡೀಲಿಲ್ಲ ಹಾಗೇ ಇತ್ತು ಹಾಲು ಪೌಡ್ರು ಅದಕ್ಕೆ ಏನ್ಮಾಡಿದೆ ಇದನ್ನೇ ಯೂಸ್ ಮಾಡಿಕೊಂಡು ಏನಾದರೂ ಬರ್ಫಿನೊ ಅಥ್ವಾ ಏನೊ ಮಾಡ್ಬಿಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಬಾದಾಮಿ ಪುಡಿ ಮಾಡಿಕೊಂಡೆ ಸ್ವಲ್ಪ ಹುರ್ಕೊಂಡು ಒಂದ್ಸಲ್ಪ ಬಾದಾಮಿ ಪುಡಿ ಮಾಡಿಕೊಂಡೆ ಮತ್ತೆ ಹಾಲೇನಿತ್ತು ಹಾಲನ್ನ ಒಲೆ ಮೇಲೆ ಹಾಲು ಕುದಿಯೋಕಿಟ್ಟೆ ಸಕ್ಕರೆ ಹಾಕಿದೆ ಅದಕ್ಕೆ ಸ್ವಲ್ಪ ಎಷ್ಟು ಸ್ವೀಟ್ ಬೇಕು ಅಷ್ಟು ಸಕ್ಕರೆ ಮತ್ತೆ ಆ ಬಾದಾಮಿ ಪುಡಿ ಏನ್ಮಾಡಿದ್ದೆ ಅದು ಮತ್ತೆ ಸ್ವಲ್ಪ ಏಲಕ್ಕಿ ಮತ್ತೆ ಒಂಚೂರು ಒಣಶುಂಠಿ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಹಾಕಿದೆ ಅದಕ್ಕೆ ಹಾಕಿ ಅದು ಚೆನ್ನಾಗಿ ಕುದಿ ಉಕ್ಕಿ ಬರೋದಲ್ಲ ಅದ್ಕೆ ಸಣ್ಣ ಫ್ಲೇಮ್ ಇಟ್ಟೆ ಕುದಿಯೋಕೆ ಶುರು ಆಯಿತು ಹಾಲು ಗಟ್ಟಿಯಾಗ್ತಾ ಬಂತು ಹಾಲು ಗಟ್ಟಿಯಾಗ್ತಾ ಬಂದವನ್ನು ಹಾಲು ಪೌಡ್ರ್ ತೊಗೊಂಡು ಅದಕ್ಕೆ ಸ್ವಲ್ಪ ತಣ್ಣನೆ ಹಾಲು ಮಿಕ್ಸ್ ಮಾಡಿ ತೆಳ್ಳಗೆ ಹಾ ಸ್ವಲ್ಪ ಹಾಲು ಮಾಡಿಕೊಂಡು ಆ ಹಾಲನ್ನು ಅದಕ್ಕೆ ಹಾಕಿ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಸಣ್ಣ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದೆ ಅದೇನಾಯಿತು ಗಟ್ಟಿಯಾಗೋಕೆ ಶುರುವಾಯಿತು ಚೆನ್ನಾಗಿ ಕೈಯ್ಯಾಡೋಕೆ ಸ್ಟಾರ್ಟ್ ಮಾಡಬೇಕು ಅದು ಗಟ್ಟಿ ಆಗ್ತಾ ಆಗ್ತಾ ಆಗ್ತಾ ಹಾಲು ಖೋವ ಥರ ಹಲ್ವ ಥರ ನಿಮಗೆ ಸುತ್ತ ಬಿಟ್ಕೊಳ್ತಾ ಬಂತು ತುಪ್ಪ ಎಲ್ಲ ಬಿಟ್ಕೊಳ್ತಾ ಬಂತು ಚೆನ್ನಾಗಿ ಮಾಡಿ ಮಾಡಿ ಮಾಡಿ ಗಟ್ಟಿ ಆದಮೇಲೆ ಅದನ್ನು ಗ್ಯಾಸ್ ಆಫ್ ಮಾಡಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದಕ್ಕೇನ್ಮಾಡ್ದೆ ಮನೆಯಲ್ಲಿ ಕೇಸರಿ ಬಾತಿಗೆ ಅಂತ ತಂದಿಟ್ಟಿದ್ದು ಕಲರ್ ಇತ್ತು ಆರೆಂಜ್ ಕಲ್ಲರ್ ಇತ್ತು ಮತ್ತು ಆರೆಂಜ್ ಅಂದರೆ ಒಂಥರ ಕೆಂಪು ಕಲ್ಲರ್ ಇತ್ತು ಮತ್ತೆ ಒಂದು ಚೂರೆ ಚೂರು ಹಸಿರು ಬಣ್ಣ ಇತ್ತು ನಾನು ಅದನ್ನು ಎರಡು ಭಾಗ ಮಾಡಿದೆ ನಾನೇನು ಓ ಹಾಲಿಂದು ಖೋವಾ ಮಾಡಿಕೊಂಡೆ ಅದನ್ನು ನಾನು ಚೆನ್ನಾಗಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಚ್ಚಿಕೊಂಡು ಅದ್ರನ್ನು ನಾದಿದೆ ಚೆನ್ನಾಗಿ ಮೃದುವಾಗಿ ನಾದಿದೆ ಆಮೇಲೆ ಎರಡು ಭಾಗ ಮಾಡಿ ಒಂದಕ್ಕೆ ಒಂಚೂರು ಕೇಸರಿ ಬಣ್ಣ ಇನ್ನೊಂದಕ್ಕೆ ಒಂಚೂರು ಹಸಿರು ಬಣ್ಣ ಹಾಕಿ ಚೆನ್ನಾಗಿ ನಾದಿಕೊಂಡೆ ಇನ್ನೊಂದು ಸ್ವಲ್ಪ ಬಿಳಿ ಕಲ್ಲರ್ ಹಾಗೇ ಎತ್ತಿಟ್ಕೊಂಡೆ ಆಮೇಲೆ ಒಂದು ಫಸ್ಟ್ ಏನ್ಮಾಡಿದೆ ಆ ಬಿಳಿ ಕಲ್ಲರ್ ಏನಿದೆ ಅದನ್ನ ಚಿಕ್ಕ ಉಂಡೆ ಥರ ಮಾಡಿದೆ ಆಮೇಲೆ ಈ ಹಸಿರು ಕಲ್ಲರ್ ಏನಿದೆ ಒಂಚೂರು ಲಟ್ಟಿಸ್ಬಿಟ್ಟು ಚಿಕ್ಕ ಚಿಕ್ಕ ಈ ಪಾನಿಪೂರಿ ಸೈಜಿಂದು ಪೂರಿ ಮಾಡಿದೆ ಆರೆಂಜ್ ಕಲ್ಲರ್ನ ಅಂದರೆ ಕೆಂಪು ಕಲ್ಲರ್ ಏನಿತ್ತು ಅದನ್ನು ಇನ್ನೊಂದು ಸ್ವಲ್ಪ ದೊಡ್ದಾಗಿ ಮಾಡಿದೆ ಫಸ್ಟ್ ಈ ಬಿಳಿ ಉಂಡೆನ ಮಧ್ಯಕ್ಕಿಟ್ಟು ಅದರ ಸುತ್ತ ಆ ಹಸಿರಿದ್ದನ್ನ ಉಂಡೆ ಕಟ್ದೆ ಅದರ ಮೇಲೆ ಆ ಕೆಂಪು ಕಲರ್ ಉಂಡೆ ಕಟ್ಟಿ ಅದನ್ನು ಒಂಥರ ಈ ಆ್ಯಪಲ್ ಶೇಪ್ ಥರ ಮಾಡಿದೆ ಆ್ಯಪಲ್ ಶೇಪ್ ಮಾಡಿ ಈ ಲವಂಗ ಬರುತ್ತಲ್ವ ಅದನ್ನ ತೊಟ್ಟಿನ ಥರ ಅದಕ್ಕೆ ಸಿಕ್ಕಿಸ್ಬಿಟ್ಟು ಎಲ್ಲ ಬಂದೋರಿಗೆಲ್ಲ ಹೊಸ ಸ್ವೀಟ್ ಇದು ಅಂತ ಹೇಳಿ ಅದಕ್ಕೆ ನಾನು ಏನು ಹೆಸರಿಡ್ಬೇಕು ಗೊತ್ತಾಗಲಿಲ್ಲ ಯೋಚ್ನೆ ಮಾಡಿದೆ ಏನು ಹೆಸರಿಡೋಣ ಏನು ಹೆಸರಿಡೋಣ ಆಮೇಲೆ ನೋಡೋಕ್ಕೆ ಆ್ಯಪಲ್ ಶೇಪಲ್ಲಿ ಮಾಡಿದ್ದೆ ಆ್ಯಪಲ್ ಥರನೆ ಕಾಣಿಸ್ತಾಯಿತ್ತು ಸ್ವಲ್ಪ ನೋಡೋಕ್ಕೆ ತಿನ್ನೋಕೆ ಒಳ್ಳೆ ಹಾಲಿನ ಪೇಡ ಥರನೆ ಬಂದಿತ್ತು ಅದಕ್ಕೆ ಇದಕ್ಕೇನಾದರೂ ಒಂದು ಹೊಸ ಹೆಸ್ರಿಡೋಣ ಅಂತ ಹೇಳಿ ಆ್ಯಪಲ್ ಪೇಡಾ ಅಂತ ಹೆಸರಿಟ್ಟೆ ಆ್ಯಪಲ್ ಪೇಡ ಅಂತ ಹೆಸರಿಟ್ಟು ಎಲ್ಲರಿಗೂ ಕೊಟ್ಟೆ ಎಲ್ಲರೂ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ರೆಸಿಪಿ ಏನೇನು ಮಾಡಿದೆ ಹೇಗೆ ಮಾಡಿದೆ ಅಂತ ಎಲ್ಲ ಕೇಳಿದರು ಅದಕ್ಕೆಲ್ಲ ಹೇಳಿದೆ ಹೀಗೆ ಹೀಗೆ ಮಾಡಿದೆ ಅಂತ ಹೇಳಿದೆ ಆಮೇಲೆ ಪಾರ್ಸೆಲ್ ತೊಗೊಂಡು ಹೋದರು ಮನೆಗೆ ಸ್ವಲ್ಪ ತೊಗೊಂಡು ಹೋದರು ಮತ್ತು ನಮ್ಮನೆಗೆ ಬಂದವರಿಗೆ ಮಗಳು ಸ್ಕೂಲಿಂದ ಬಂದಳು ಅವಳಿಗೂ ಕೊಟ್ಟೆ ಅವಳು ಸಖತ್ ಖುಷಿ ಪಟ್ಟು ಅಮ್ಮ ಇದನ್ನ ನಾಳೆ ಬಾಕ್ಸಿಗೆ ಹಾಕೋಕ್ಕೂ ಇಡು ನಾಳೆ ನಾ ಸ್ಕೂಲಿಗೆ ತೊಗೊಂಡು ಹೋಗಿ ಎಲ್ಲರಿಗೂ ಕೊಡ್ತೀನಿ ಅಂತ ಅಂದಳು ಆಮೇಲದ್ನ ಸ್ಕೂಲಿಗೂ ತೊಗೊಂಡು ಹೋಗಿ ಕೊಟ್ಟಳಂತೆ ಅವ್ಳ ಫ್ರೆಂಡ್ಸ್ ಎಲ್ಲ ಅದು ಹೊಸ ಥರ ಇದ್ದಿದ್ದು ನೋಡಿ ಸಖತ್ ಚೆನ್ನಾಗಿದೆ ಅಂತ ಅಂದರಂತೆ ಬಹಳ ಖುಷಿಯಿಂದ ಎಲ್ಲರೂ ತಿಂದರು ಇದು ನನ್ನ ನನಗೆ ಮಾಡೋದೇ ಗೊತ್ತಿಲ್ಲದೆ ಏನೇನು ಐಟಮ್ಸ್ ಹಾಕಿ ಏನ್ಮಾಡಬೇಕು ಅಂತ ಗೊತ್ತಿಲ್ಲದೇನೆ ಸಡನ್ನಾಗಿ ಮಾಡಿದಂತಹ ರೆಸಿಪಿ ಅಂತಂದರೆ ಇದೆ ಇದು ತುಂಬ ಅರ್ಜೆಂಟಾಗಿ ನನ್ನ ತಲೆಗೆ ಹೊಳೀತು ಮನೇಲಿದ್ದ ಐಟಮ್ನೆ ಹಾಕಿದೆ ನೋಡೋಕೂ ಡಿಫ್ರೆಂಟಾಗಿ ಹೊಸ ಥರ್ವಾಗಿ ಮಾಡಿದೆ ನಾನು ಈ ತಿಂಡಿನ ಇದು ಎಲ್ಲರೂ ಇಷ್ಟಪಟ್ಟು ತಿಂದರು ತುಂಬ ಚೆನ್ನಾಗಿತ್ತು ಇದೂನು